ಯಾವುದೇ ಒಂದು ಈಜುಗಾರನು ಒಂದು ಕಾಂಪಿಟೇಷನ್ ಅಥವಾ ಯಾವುದೇ ರೀತಿಯಾದ ಸ್ಪರ್ಧೆಗಳಲ್ಲಿ ಅವನು ಇಳೀಬೇಕಂತಂದ್ರೆ ಸಾಕಷ್ಟು ಗುಣಗಳನ್ನು ಹೊಂದೇ ಹೊಂದಿರಬೇಕು ಏಕಂತಂದ್ರೆ ಅದು ಎಷ್ಟೇ ಒಂದು ರೀತಿಯಾದ ಒಂದು ಆಧುನಿಕ ವ್ಯವಸ್ಥೆ ಆಗಿರ್ಬೋದು ಈಗಿನ ಕಾಲ್ದಲ್ಯೂ ಸಹ ಯಾವುದೇ ಒಂದು ಉಪಕರಣಗಳನ್ನು ಬಳಸದೇ ಆ ಎಲ್ಲ ಒಂದು ಈಜು ಸ್ವಿಮ್ ಮಾಡತಕ್ಕಂಥದ್ದು ಇದ್ದೇ ಇರ್ತದೆ ಆ ಭಯದಿಂದ ಒಂದು ಸ್ಪರ್ಧೆಯನ್ನು ಯಾವ ಒಂದು ಈಜುಗಾರನೂ ಯಾವ್ದೇ ರೀತಿಯಾಗಿ ತಗೊಳ್ತಾ ಹೋಗಬಾರ್ದು ಮತ್ತು ಸ್ಪರ್ಧೆಯಲ್ಲಿ ಭಾಗ್ವಯ್ಸಿ ಈ ಥರ ಇದ್ದಾಗ ಈಜ್ ಭಾಗವಹಿಸಲು ಅವರು ಇಚ್ಛಿಸುತ್ತಾರೆ ಯಾವುದೇ ರೀತಿಯಾದ ಒಂದು ಆಧುನಿಕ ವ್ಯವಸ್ಥೆಗಳನ್ನು ಒಳಗೊಳ್ಳದ ಇತರರಿಗೂ ಸಹಾಯವನ್ನು ಮಾಡಿ ಒಂದು ಭಯ ಇಲ್ದೆಲೆ ಒಂದು ಅವರಿಗೆ ಒಂದು ಸ್ಪರ್ಧಾಪೂರ್ವ ಹೆದರಿಕೆ ಇಲ್ದೆಲೇ ಒಂದು ಕಾಂಪ್ಟೇಷನ್ ಮಾಡಲೇಬೇಕಾಗಿರ್ತದೆ ಏಕಂತಂದ್ರೆ ಅವ್ರು ಯಾವುದೇ ರೀತಿಯಾದ ಒಂದು ಆಧುನಿಕ ವ್ಯವಸ್ಥೆಗಳು ಅವ್ರ ಹತ್ತಿರ ಉಪಕರಣಗಳು ಸಹ ಹೊಂದಿಲ್ದೇ ಇರ್ತಾರೆ ಅದೇ ಒಂದು ಕಾರಣದಿಂದ ಸಾಕಷ್ಟು ಒಂದು ರೀತಿಯಾಗಿ ಹೇಳಿ ಒಂದು ಹೇಳಿ ಹೇಳಿಸಿ ಒಂದೇ ಅದು ಆತಂಕಗಳನ್ನು ಇಲ್ಲದೇ ಒಂದು ಕಾಂಪ್ಟೇಷನ್ ಎಳೀಬೇಕಾಗ್ತದೆ ಆ ಆತಂಕಗಳನ್ನು ಒಳಗೊಂಡು ಎಷ್ಟೋ ಸಾಕಷ್ಟು ಜನ ಸ್ಪರ್ಧಾರ್ಥಿಗಳು ಸೋತು ಸೋತು ಹೋಗಿದ್ದಾರೆ ಆದ್ದರಿಂದ ಆ ಆತಂಕವನ್ನು ಬಿಟ್ಟರೆ ಎಲ್ಲ ರೀತಿಯಾದ ಒಂದು ಗೆಲವು ಅರ್ಧ ಅವರು ಗೆದ್ದ ಅಂತೆಯೇ ಒಂದು ಅಭಿಪ್ರಾಯಗಳನ್ನು ತಿಳಿಸಿರ್ತಾರೆ ಈ ಒಂದು ಎಲ್ಲ ರೀತಿಯಾದ ಒಂದು ಆಸಕ್ತಿಗಳಲ್ಲಿ ಮತ್ತು ಈ ರೀತಿಯಾದ ಸ್ಪರ್ಧೆಗಳಲ್ಲಿ ಯಾವುದೇ ಒಂದು ಸ್ಪರ್ಧಾರ್ಥಿಗಳು ಆತಂಕವನ್ನು ಹೇರ್ಕೋ ಬಾ ಹೇರಿರಬಾರ್ದು ಈಜುವ ಸ್ಪರ್ಧೆಗಳಲ್ಲಿ ಯಾವುದೇ ರೀತಿಯಾದ ಮೈಂಡ್ ಅನ್ನು ಫ್ರೀ ಬಿಟ್ಟು ಈಜೋದು ತುಂಬ ಬಹು ಮುಖ್ಯವಾದ ಒಂದು ಪಾತ್ರ ಆಗಿರುತ್ತದೆ ತಲೆಯಿಂದ ಒಂದು ಕಾಲುಗಳು ಇಂದ ಹಿಡಿದು ಕೈ ಎಲ್ಲ ಒಂದು ಅಂಗಾಂಗಗಳು ಸಹ ಒಂದು ಪಾರ್ಟಾಗಿ ಅವ್ರಲ್ಲಿ ಗೆಲುವನ್ನು ತರಲಿಕ್ಕೆ ಎಲ್ಲ ಕಾರಣಗಳಾಗಿರ್ತದೆ ಆದ್ದರಿಂದ ಇದೆಲ್ಲವೂ ಅವರಿಗೆ ಸಾಕಷ್ಟು ಗುಣಮುಖ್ಯವಾದಂತಹ ಒಂದು ವಿಶೇಷದ ಆಧುನಿಕ ತಂತ್ರಜ್ಞಾನದ ಮೂಲಕ ಒಂದು ಆಸಕ್ತಿಗಳನ್ನು ಸಹ ಹೊಂದಿರಬಉದು ಈ ಭಾಗವಹಿಸಿ ಅವ್ರಿಗೊಂದು ಗೆದ್ದಂಥ ಸಂದರ್ಭದಲ್ಲಿ ಆದರೆ ಸ್ಪರ್ಧಾರ್ಥಿಗಳು ಆ ಸ್ಪರ್ಧಾಪೂರ್ವದ ಹೆದರಿಕೆಯನ್ನು ಬಿಟ್ರೆ ಅಂದರೆ ಅವರು ಅರ್ಧ ಗೆದ್ದಂತೆಯೆ ಅರ್ಧ ವಿನ್ನರ್ ಆಗಿರ್ತಾರೆ ಅವರು ಆದ್ದರಿಂದ ಅವರು ಎಲ್ಲ ಒಂದು ರೀತಿಯಾದ ಅವ್ರಿಗೆ ಒಂದು ಪ್ರಿಕಾಷನ್ಸ್ನ ತೊಗೊಂಡು ಎಲ್ಲ ರೀತಿಯಾಗಿ ಸಹ ಅವರು ಯಾರಿಗೂ ಹೆದರದೆ ಯಾವುದೇ ಕಾಂಪ್ಟೇಷನ್ ಅಥವಾ ಎಷ್ಟೇ ಜನ ಇದ್ರೂ ಹೆದ್ರದೇ ಅವರು ಮಾಡತಕ್ಕ ಹೋಗಬೇಕಂಥದ್ದು ಒಂದು ಸಹ ಸಾಕಷ್ಟು ಪ್ರಾಮುಖ್ಯವಾದ ಒಂದು ರೀತಿಯ ಆಧುನಿಕ ವ್ಯವಸ್ಥೆಗಳಲ್ಲಿ ಒಂದು ಹೊಂದಿರ್ತದೆ ಮತ್ತು ಈ ರೀತಿಯಾದ ಬಹುಮುಖ್ಯದ ಪಾತ್ರ ಏನಪ್ಪ ಅಂತಂದ್ರೆ ಈಜುವ ಮೊದಲು ಅವರಿಗೊಂದಿಷ್ಟು ಅರಾಮಾಗಿ ಕೂಲಾಗಿ ಏನಾದ್ರೂ ಒಂದು ನಾರ್ಮಲ್ಲಾಗಿ ಡಯೆಟ್ಟ ಆ ಜ್ಯೂಸಸ್ಗಳನ್ನ ಕುಡ್ಕೊಂಡಿರಬೇಕಾದಂಥ ಒಂದು ರೀತಿಯ ವ್ಯವಸ್ಥೆಗಳಲ್ಲಿ ಹೊಂದಿರಲೇಬೇಕು ಆದ್ದರಿಂದ ಯಾವುದೇ ವೃತ್ತಿಪರ ಈಜು ಭಾಗವಹಿಸುವ ಸಂದರ್ಭದಲ್ಲಿ ಈ ಭಾಗವಹಿಸಲು ಇಚ್ಛಿಸೇ ಇಚ್ಛಿಸ್ತೀವಿ ಏಕಂತಂದರೆ ಸಿಗೋ ಒಂದು ಚಾನ್ಸ್ನ್ನು ಯಾರೂ ಮಿಸ್ ಮಾಡ್ಕೋಬಾರದು ಆ ಸಿಗೋ ಚಾನ್ಸ್ ಮಿಸ್ ಮಾಡಿಕೊಂಡ್ರಿ ಅಂತಂದರೆ ಆ ಚಾನ್ಸು ಯಾವ ರೀತಿಯಾಗಿ ಕಳ್ಕೊಳ್ತೀವಿ ಅನ್ನೋದು ಬಹುಮುಖ್ಯವಾಗಿ ನಮ್ಮಲ್ಲಿ ತಿಳಿಸ್ಕೊಂಡು ಬರತಕ್ಕಂಥದ್ದೊಂದು ಪಾತ್ರ ಆಗಿರುತ್ತದೆ